ನನ್ನ ಪ್ರಕಾರ ಗ್ರಾಮದಲ್ಲಿ ಆಟ ಆಡುವುದೇ ತುಂಬ ಬೆಸ್ಟು ಯಾಕೆ ಗೊತ್ತ ನಾನು ಚಿಕ್ಕವಾಗಿಂದ ನಮ್ಮ ಅಜ್ಜಿ ಮನೆಯಲ್ಲಿದ್ದೆ ಅದು ಹಳ್ಳಿಯಲ್ಲಿ ಅವಾಗ ತುಂಬ ಸ್ನೇಹಿತರಿದ್ದರು ಆಟ ಆಡೋದಕ್ಕೆ ಜಾಗ ತುಂಬ ಇತ್ತು ನಾವು ಅವಾಗ ಲಗೋರಿ ಏಣಿ ಹಾ ಏಣಿ ಹಾವು ಕುಂಟೆಬಿಲ್ಲೆ ಕಣ್ಣಮುಚ್ಚಾಲೆ ಹೀಗೆ ಹಲವಾರು ಆಟಗಳನ್ನು ಆಟ ಆಟವಾಡುತ್ತಿದೆ ಆಗ ಪರಿಸರವನ್ನು ತುಂಬ ಚೆನಾಗಿತ್ತು ಎನ್ವಾರ್ರ್ಮೆಂಟು ಅವಾಗ ತುಂಬ ಆಟವಾಡಿ ತುಂಬ ಖುಷಿಯಾಗಿದ್ವಿ ಆಮೇಲೆ ಸ್ವಲ್ಪ ದಿನಗಳಾದಮೇಲೆ ತುಂಬ ಸ್ವಲ್ಪ ದೊಡ್ಡವರಾದಮೇಲೆ ನಮ್ಮ ಅಪ್ಪನಿಗೆ ನಗರಕ್ಕೆ ಟ್ರಾನ್ಸ್ಫರ್ ಆಯಿತು ಬೇರೆ ಕೆಲಸ ಸಿಗ್ತು ಹಾಗಾಗಿ ನಾವು ನಗರಕ್ಕೆ ಬರಬೇಕಾಗಿತ್ತು ಆವಾಗ ಅಕ್ಕ ಪಕ್ಕ ಮನೆ ಮುಂದೆ ಹಿಂದೆ ಮನೆ ಮಧ್ಯದಲ್ ರೋಡು ಎಲ್ಲಿ ಆಟವಾಡಕ್ಕೆ ಜಾಗವೇ ಇರಲಿಲ್ಲ ಆಟವಾಡೋದಂದ್ರೆ ನಂಗೆ ಸ್ನೇಹಿತರೂ ಅಷ್ಟೊಂದು ಇರಲಿಲ್ಲ ಇಲ್ಲಿ ಅವಾಗ ಎಲ್ಲರು ಮೊಬೈಲ್ ಫೋನಲ್ಲಿ ಆಟವಾಡೋದು ಎಲ್ಲಾದ್ರು ಆಟವಾಡೋಕ್ಕೆ ಹೋಗಬೇಕಂದರೆ ಎಲ್ಲಾದರು ಆಚೆ ದೂರ ಹೋಗಬೇಕಿತ್ತು ಸ್ಟೇಡಿಯಂಗೆ ಗ್ರೌಂಡ್ಗೆ ಹಾಗೆ ಆಗ ಅಷ್ಟೋಂದು ಇದು ಇರ್ತಿಲ್ಲ ಯಾರು ನೋಡಿದರು ಮೊಬೈಲ್ ಗೇಮ್ಸ್ ಆಡ್ತಿದ್ರು ಇವಾಗ ಯಾವಗಾದರು ನನ್ನ ಸ್ನೇಹಿತರು ಕಾಲ್ ಮಾಡಿದ್ರು ಅವರ ಜೊತೆ ಇನ್ನು ಮಾತಾಡ್ತಿನಿ ಅವಾಗ ಚಿಕ್ಕವಾಗಿಂದ ಹೇಗೆ ಆಟ ಆಡ್ತಿದ್ವಿ ಏನು ಆಟ ಆಡ್ತಿದ್ವಿ ಕಣ್ಣ ಮುಚ್ಚಾಲೆ ಬಗ್ಗೆ ಆಗೆಲ್ಲ ಹೇಂಗೆ ಎಂಜಾಯ್ ಮಾಡಿದ್ವಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ ತುಂಬ ಎಂಜಾಯ್ ಮಾಡ್ತಿದ್ವಿ ಅವಾಗ ತುಂಬ ಸಂತೋಷವಾಗಿತ್ತು ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ ಅದ್ರ ಅದಕ್ಕಾಗಿ ನಾನು ಹೇಳ್ತಿದಿನಿ ಗ್ರಾಮದಲ್ಲಿ ತುಂಬ ಚೆನ್ನಾಗ್ ಆಟ ಆಡಬಹುದು ನಗರಕ್ಕಿಂತ ಗ್ರಾಮದೇ ಬೆಸ್ಟು